ನಾವು ಭಾರತದ ಇತಿಹಾಸವನ್ನ ನೋಡೋದಾದರೆ ಹಿಂದೆ ಅನೇಕ ರಾಜಮನೆತನಗಳು ಆಳಿದಂತಹ ದೇಶ ನಮ್ಮದು ಭಾರತ ಹಾಗೇ ಬ್ರಿಟೀಷರು ಆಳ್ವಿಕೆ ಮಾಡಿದಂತ ಭಾರತ ನಮ್ಮದು ಬ್ರಿಟೀಷರು ನಮಗೆ ಆಳ್ವಿಕೆ ಮಾಡಿದ್ರೂ ಕ ಸಹ ಸುಮಾರು ವರ್ಷಗಳ ಕಾಲ ಅವ್ರು ಇದ್ದರು ಇದ್ದರೂ ಅವರು ನಮಗೆ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದಾರೆ ಇಂಗ್ಲೀಷ್ ಭಾಷೆ ಮತ್ತು ಅವರು ಜಾರಿಗೆ ತಂದಂತಹ ಶಿಕ್ಷಣ ನೀತಿ ನಾವು ಇನ್ನೂ ಸಹ ಆ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿತಾ ಇದ್ದೀವಿ ಇದು ಒಂದು ನಾವು ಹೆಮ್ಮೆ ಪಡುವಂತದ್ದು ಹಾಗೇ ನಾವು ತುಂಬ ಹೆಮ್ಮೆ ಪಡುವಂತಹ ಐತಿಹಾಸಿಕ ಕ್ಷಣ ಯಾವ್ದೆಂದ್ರೆ ನಮ್ಮ ಜನನಾಯಕರೆಲ್ಲ ಸೇರಿಕೊಂಡು ಈ ಬ್ರಿಟೀಷರನ್ನು ಓಡಿಸಿ ನಾವು ಸ್ವತಂತ್ರ ಪಡೆದಂತಹ ದಿನ ಸ್ವತಂತ್ರ ದಿನಾಚರಣೆ ಸ್ವತಂತ್ರೋತ್ಸವ ಮಾಡ್ತಿವಲ್ಲವಾ ಆ ಅದು ತುಂಬ ಐತಿಹಾಸಿಕ ಕ್ಷಣ ಅದು ಹಾಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂತಹ ತುಂಬ ಜನನಾಯಕರು ಎಲ್ಲರು ಸಹ ನಮಗೆ ಇಷ್ಟ ಆಗ್ತಾರೆ ಯಾಕೆಂದರೆ ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ತೆತ್ತು ಅವರು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಬ್ರಿಟೀಷರಿಂದ ಮುಕ್ತಿ ಕೊಡಿಸಿದ್ದಾರೆ ಅವ್ರೆಲ್ಲ ನಮ್ಮ ಮೇಲೆ ಮಾಡ್ತಿದ್ದಂತಹ ದಬ್ಬಾಳಿಕೆಗಳಿಂದ ಮುಕ್ತಿಗಳನ್ನು ಕೊಡಿಸಿದ್ದಾರೆ ಹಾಗೇ ಅವರು ನನಗೆ ತುಂಬ ಇಷ್ಟ ಆಗಿರುವಂತ ಜನನಾಯಕ್ರು ಯಾರು ಅಂದರೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಹಾಗೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ನೇತಾಜಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಸುಭಾಷ್ ಚಂದ್ರ ಬೋಸ್ ಆದರೂ ಸಹ ನೇತಾಜಿ ಅಂತ ಅಂದೇ ಅವರು ತುಂಬ ಪ್ರಸಿದ್ದರಾದಂಥವರು ಸ್ವತಂತ್ರ ಸಂಗ್ರಾಮದಲ್ಲಿ ಒಂದು ಪ್ರಮುಖ ಜನನಾಯಕ್ರು ಆಗಿದ್ದಂಥವ್ರು ಹಾಗೇ ಸ್ವಾಮಿ ವಿವೇಕಾನಂದ ವಿಚಾರಗಳಿಂದ ಅವರು ಪ್ರಭಾವವನ್ನು ಪಡಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬ ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸಿದಂಥವ್ರು ಅವರು ತುಂಬ ಮಹಾನ್ ವ್ಯಕ್ತಿಗಳು ಅವರು ಈ ಸ್ವಾತಂತ್ರ್ಯ ಕಾರಣಕೋಸ್ಕರವೇ ಹೋರಾಡಿ ಸ್ವತಂತ್ರದ ಹೋರಾಟದಲ್ಲೇ ಸಾವನ್ನಪ್ಪಿದ್ದವರು ಈ ಗಾಂಧಿ ಅವ್ರೆಲ್ಲ ಅಹಿಂಸಾ ಮಾರ್ಗದಿಂದ ಸ್ವತಂತ್ರವನ್ನು ತಂದುಕೊಡ್ಬೇಕು ಅಂತಂದೆಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಆದರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರವನ್ನು ನಾವು ಹಿಂಸೆ ಮಾರ್ಗದಿಂದಲೇ ತಗೋಬೇಕು ಅಂದರೆ ಅವ್ರ ಜೊತೆ ಹೋರಾಡಿ ಗೆಲ್ಲಬೇಕು ಅಂತ ಅಂದರು ಅವರು ತುಂಬ ಬ್ರಿಟೀಷರ ವಿರುದ್ಧ ಹೋರಾಡಿದಂಥವ್ರು ಮತ್ತು ಅವರಿಗೆ ನಾನು ಏನಾದ್ರೂ ಅವ್ರ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಿದ್ದರೆ ಅವ್ರಿಗೆ ತುಂಬಾ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೆ ಹಾಗೇ ಭಾರತ ಸ್ವತಂತ್ರ ಪಡೆಯೋದಕ್ಕೆ ಇನ್ನೂ ಕಾರಣರಾದಂತವರು ನಮ್ಮ ಗಾಂಧೀಜಿ ಅವರು ಈ ಗಾಂಧಿ ತಾತನ ಬಗ್ಗೆ ಏನೂ ಹೇಳಬೇಕಾಗಿಲ್ಲ ಅಕ್ಟೋಬರ್ ಸೆಕೆಂಡ್ ಬಂದರೆ ಗಾಂಧಿ ಜಯಂತಿ ಎಲ್ಲ ಆಚರಣೆ ಮಾಡ್ತಾರೆ ಅವತ್ತಿನ ದಿವಸ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ನಮಗೆ ಚಿಕ್ಕ ವಯಸ್ಸಿನಿಂದಲು ಸಹ ಚಿರಪರಿಚಿತ ಆದಂತಹ ಗಾಂಧಿ ತಾತನ ಬಗ್ಗೆ ಮತ್ತೆ ಅವರು ಹುಟ್ಟಿದ್ದು ಪೋರಬಂದರು ಹಾಗೇ ಅವರ ತಂದೆಯ ಹೆಸರು ಕರಮಚಂದ ಗಾಂಧಿ ತಾಯಿ ಪುತಲೀ ಬಾಯಿ ಅವರು ತುಂಬ ನಮ್ಮ ಹೋರಾಟಕ್ಕೆ ಸ್ವತಂತ್ರದ ಹೋರಾಟಕ್ಕಾಗಿ ತುಂಬ ಶ್ರಮವಹಿಸಿ ಮಡಿದಂತ ನಾಯಕರು ಜನನಾಯಕ್ರು ಅವರು